ಇಪ್ಪತ್ತ್ಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಹದಿನೇಳು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೈದು ಎಂಟು ಸಾವಿರದ ಒಂಬೈನೂರ ನಲವತ್ತೇಳು